ತಂತ್ರಜ್ಞಾನದ ಬಳಕೆಯಿಂದ ಬೇಸಾಯ ಇದು ಕೃಷಿ ಇಲಾಖೆಯಲ್ಲಿ ನಾವು ಎತ್ತುಗಳನ್ನು ನಾವು ಉಳುಮೆ ಮಾಡೊಂತದ್ದನ್ನ ನೋಡಿದ್ವಿ ಆದರೆ ಈಗ ಟಾಕ್ಟರ್ಗಳ ಮುಖಾಂತರ ಉಳುಮೆ ಮಾಡೋದನ್ನ ನಾವು ನೋಡ್ತೇವೆ ಮೀನುಗಾರಿಕೆ ಆಗಿರ್ಬೈ ಪಶು ಸಂಗೋಪನೆ ಆಗಿರ್ಬೋದು ಹೈನುಗಾರಿಕೆ ಕೃಷಿಯಲ್ಲಿ ಹೀಗೆ ಹಲವಾರು ಕೆಲಸಗಳಿಗೆ ಬಹಳಷ್ಟು ಸುಲಭ ಆಗಿರುವಂತದ್ದನ್ನು ನಾವು ನೋಡ್ತೇವೆ ಇವತ್ತಿನ ದಿನ ಎತ್ತುಗಳ ಉಳುಮೆ ಮಾಡ್ಬೇಕಪ್ಪಂತಂದ್ರೆ ಒಂದು ದಿನ ಅಥವಾ ಎರಡು ದಿನ ಬೇಕು ಆದರೆ ಈಗ ಟಾಕ್ಟರ್ ಮೂಲಕ ಒಂದು ಗಂಟೆ ಅಥವಾ ಎರಡು ಗಂಟೆ ಒಳಗೆ ಕೆಲಸವು ಸಂಪೂರ್ಣವಾಗಿ ಸುಲಭ ರೀತಿಯಲ್ಲಿ ಮುಕ್ತಾಯವಾಗುದನ್ನು ನಾವು ಕಾಣ್ತೇವೆ ಇದು ತಂತ್ರಜ್ಞಾನದ ಬಳಕೆ ಮತ್ತು ಅದರ ಕೆಲಸಗಳ ಉಪಯೋಗವನ್ನು ಇವತ್ತಿನ ದಿನ ನಾವು ತಿಳಿದ್ಕೊಳ್ಬಹುದಾಗಿದೆ